ಅಲೋ ನಮಸ್ಕಾರ ಹೇಳಿ ಸರ್ ಹೌದಾ ಎದಕ್ಕೆ ಬೇಕಪ್ಪಾ ಟಿ ಸಿ ಅಲ್ಲಈಗ ಟಿ ಸಿ ಏನು ಬೇಕಾದಾಗ ಹ್ಯಾಂಗೆ ಕೊಡ್ಲಾಕೆ ಬರ್ತದಪ್ಪ ಅದ್ಕೊಂದು ಪ್ರೊಸೀಜರ್ ಇರ್ತದೆ ಹಾಂ ಅಕಾಡಮಿಕ್ ಇಯರ್ ಇರ್ತದೆ ಅದಕ್ಕೆ ಆವಾಗ ಆವಾಗ ಕೊಡ್ಬೇಕಾಗ್ತದೆ ಈಗ ಮಧ್ಯಂತರ ಯಾವ ವಿಷ್ಯದಾಗೆ ಟಿ ಸಿ ಪ್ರಾಬ್ಲಮ್ ಏನು ಅದೆ ಯಾಕೆ ಟಿ ಸಿ ಕೇಳ್ತಾ ಇದ್ದೀರಿ ಹಾಂ ಹಾಂ ಹಾಂ ಹೌದು ಸರಿ ಆದರೆ ಈಗ ಮಧ್ಯಂತ್ರ್ದಾಗೆ ಟಿ ಸಿ ಕೊಡೋದು ಕಷ್ಟಲ್ಲಪ್ಪ ನೀವು ಈಗ ನಾವು ಎಲ್ಲ ಅಚ್ಚಾ ಒಂದು ವಿಷಯ ನೀವು ಯಾವ ಶೆಕ್ಷನ್ದಾಗೆ ಇದ್ದರಿ ಬಿ ಶೆಕ್ಷನ್ದಾಗೆ ಇದ್ರಾ ಯಾವುದು ಫೈನಲ್ ಇಯರಾ ಏನು ಫಸ್ಟ್ ಇಯರು ಹಾಂ ಮತ್ತೆ ನಿಮ್ಮದೆಲ್ಲ ಫೀಸ್ ಎಲ್ಲ ಫುಲ್ ಕೊಟ್ಟಿದ್ದೀರಾ ಹಾಂ ಹಾಂ ಎಷ್ಟು ಎಷ್ಟು ಇದೇ ಅಂದಾಜಾಗೆ ಎಷ್ಟು ಪರ್ ಫಿಫ್ಟಿ ಪೆರ್ಸೆಂಟ್ ಕೊಟ್ಟಿದ್ದರಾ ಏನು ಸೆವೆಂಟಿ ಪರ್ಸೆಂಟ್ ಕೊಟ್ಟಿರಾ ಹೌದಾ ಸರಿ ಆಯಿತು ಆದ್ರೀಗ ನೋಡಿ ಮಧ್ಯಂತ್ರ ಟಿ ಸಿ ಕೊಡ್ಲಾಕೆ ಬರಲಿಲ್ಲ ಆದರು ನಾನು ಒಂದು ಪ್ರೊಸೀಜರ್ ಇದೆ ನೋಡ್ತೀನಿ ನಾನು ನೀವು ಮೊದ್ಲೆ ಈಗ ನೀವೆಲ್ಲ ಫೀಸ್ ಎಷ್ಟು ಕಟ್ಟಿರಿ ಅಂತೇಳಿ ನೀವು ಕ್ಲರ್ಕ್ಗೆ ನಿಮ್ಮ ಕರ್ದು ನಾನು ಕೇಳ್ತೀನಿ ಇವಾಗ ಹಾಂ ಹಾಂ ಕೇಳಬೇಕಾದ್ರೆ ಕೇಳಿದ ನಂತರ ಅದು ಫೀಸ್ ಎಷ್ಟು ಅಂದು ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಈ ನಿಮ್ಮ ಪಪ್ಪೋರಿಗೆ ಎಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ ಹಾಂ ಅದನ್ನ ಒಂದು ಅತೆಂಟಿಕ್ ಒಂದು ಲೆಟ್ರ್ ಬರ್ದು ಕೊಡ್ಬೇಕು ನಮ್ಗೆ ನಿಮ್ಗೆ ಇಲ್ಲಿಂದ ಇಲ್ಲಿವರೆ ನಿಮ್ಮ ಪಪ್ಪೊರಿಗೆ ಟ್ರಾನ್ಸ್ಫರ್ ಆಗಿಂದು ಒಂದು ಆರ್ಡ್ರು ಒಂದು ಜಿರೆಕ್ಸ್ ಹಚ್ ರೀ ಹಾಂ ಅದು ಆರ್ಡ್ರು ಒಂದು ಜಿರೆಕ್ಸ್ ಕೊಡ್ರಿ ಅದ್ರ ಪ್ರಕಾರ ಮಧ್ಯಂತರ ಒಂದು ಒಂದು ಇದೆ ಒಂದು ಕಾನೂನು ಇದೇ ಅದ್ರ ಪ್ರಕಾರ ಇಂತ ಈ ಒಬ್ಬ ಹಾಂ ವಿದ್ಯಾರ್ಥಿ ಅವ್ರ ತಂದೆ ಇಂತ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಸಡನ್ಲಿ ಈಗಿಂದ ಇಲ್ಲಿಂದ ಬೇರೆ ಕಡೆಗೆ ವರ್ಗಾವಣೆ ಆಗಿದೆ ಆ ವರ್ಗಾವಣೆಗೋಸ್ಕರಾ ಈಗ ಅವ್ರಿಗೆ ಬೇರೆ ಕಡೆ ಅವರೆಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಆ ವಿದ್ಯಾರ್ತಿನು ಕೂಡ ಅವ್ನಿಗೆ ಇಲ್ಲಿ ಇರಲಿಕ್ಕೆ ಒಬ್ನಿಗೆ ಇರಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ಅವರಿಗೂ ಕೂಡ ಟಿ ಸಿ ಕೊಡ್ಬೇಕು ಆಗ್ತದೆ ಹಾಗಾಗಿ ಅಂತೇಳಿ ನಾನು ಎಲ್ಲ ಈ ಆ ಒಂದು ಪ್ರೊಸೀಜರ್ ಪ್ರಕಾರ ನಿಮಗೆ ಟಿ ಸಿ ಕೊಡ್ಲಾಕೆ ಬರ್ತದೆ ಹಲೋ ಹಾಂ ಬರ್ತದೆ ಆದರು ಕೂಡ ನೀವೇನು ಮಾಡಬೇಕು ಈಗ ಸದ್ಯ ಅದೆ ಒಂದು ಕಾಪಿ ಕೊಟ್ಟ ಮೇಲೆ ಅದನ್ನು ನಾವು ನೋಡಿ ಅದನ್ನು ಕನ್ಸಿಡರ್ ಮಾಡಿ ಬಂತು ಅಂದ ತಕ್ಷಣ ನಿಮ್ಗೆ ನಾವು ಟಿ ಸಿ ಕೊಟ್ಟು ಬಿಡ್ತೀವಿ ಆದರೆ ಸದ್ಯ ಇವಾಗ ಅಂತು ನಿಮ್ಗೆ ಟಿ ಸಿ ಕೊಡ್ಲಕೆ ಆಗೊಲ್ಲ ಪ್ರೊಸೀಜರ್ ನೀವು ಮೊದ್ಲು ಅದು ನಂಗೆ ಲೆಟ್ರ್ ಕೊಡ್ರಿ ಲೆಟ್ರ್ ಕೊಟ್ಟು ಯಾವಾಗ ಕೊಡ್ತೀರಿ

ಓಕೆ ನಾಳೆ ನೀವು ಲೆಟ್ರ್ ಕೊಡ್ರಿ ನಾನು ಲೆಟ್ರ್ ನೋಡ್ತೀನಿ ಅದು ನಿಮ್ಮ ಫೀಸ್ ಎಷ್ಟು ಅದೆ ಏನಿಲ್ಲ ಅದನ್ನು ನೋಡ್ತೀನಿ ನಾನು ಹಾಂ ಹಲೋ ಹಾಂ ಅದನ್ನು ನೋಡಿ ಹೇಳಿ ನಿಮ್ಗೆ ಅದು ಟಿ ಸಿ ನಾನು ಇಶ್ಯೂ ಮಾಡ್ತೀನಿ ಹಾಂ ಒಂದು ಪ್ರೊಸೀಜರ್ ಪ್ರಕಾರ ಟಿ ಸಿ ಇಶ್ಯೂ ಮಾಡ್ತೀನಿ ಹಾಂ ಹೌದು ನಿಮ್ಮ ಹೆಸ್ರ್ ಏನು ಹೇಳಿದ್ರಿ ಏನು ಮೌಲಾನಾ ಹಾಂ ಹಾಂ ಆಯಿತು ಮೌಲಾನಾ ಅವರೆ ನಿಮ್ಮ ಇದು ನಿಮ್ಮ ತಂದೆ ಹೆಸ್ರು ಸರಿ ಸರಿ ಮೌಲಾನ್ ಬಿಟ್ಟಾಲ್ ಹ್ಞೂ ಹಾಂ ಆಯಿತು ಕೊಡ್ತೀನಿ ಬಿ ಅದು ಫೈನಲ್ ಇಯರ್ ಬಿ ಶೆಕ್ಷನ್ ಅಲ್ಲಾ ಹಾಂ ನಾ ಎಲ್ಲ ವೇರಿಫೈ ಮಾಡಿ ನಿಮಗೆ ಕೊಡ್ತೀನಿ ಟಿ ಸಿ ಹಾಗೇನಿಲ್ಲ ಅದು ಒಂದು ನೀವು ಲೆಟ್ರ್ ಕೊಡ್ರಿ ಅದು ನಮ್ಮ ತಂದೆ ಅವ್ರಿಗೆ ಹಿಂಗ್ ಹಿಂಗ್ ಆಗಿದೆ ಅಂತೇಳಿ ಆ ಲೆಟ್ರ್ ಹಚ್ಚಿ ನೀವು ಕೊಟ್ಟುಬಿಟ್ರಿ ಅಂದ್ರೆ ಅದನ್ನು ನೋಡಿ ನಾನು ಅದ್ರ ವಿಚಾರ ಮಾಡಿ ಕ್ಲರ್ಕ್ಗೆ ಹೇಳಿ ರೆಡಿ ಮಾಡ್ಲಕೆ ಹೇಳ್ತೀನಿ ಆಮೇಲೆ ತಗೊಂಡು ಬಂದು ಹೋಗ್ಬೌದು ಹ್ಞೂ ಹಾಂ ಬನ್ನಿ ಓಕೆ ತ್ಯಾಂಕ್ ಯು